ಹಲೋ ಹಾಂ ನಾವೂ ಕುಮಟಾದಿಂದ ನಿವೇದಿತ ಅಂತ ಇದು ಹಾಂ ಹಾಂ ನಮಗೆ ಸಹ ಮದುವೆಗೆ ಸೀರೆ ಎಲ್ಲ ಬೇಕಿತ್ತು ಮೇಡಮ್ ಹಾಂ ಸಿಗುವುದು ನಮ್ಮ ಕಡಿಮೆ ರೇಟ್ ಅಲ್ಲಿ ಕಡಿಮೆ ರೇಟ್ ಅಂದರು ಹೋಲ್ ಸೇಲಲ್ಲಿ ತಗೊತೀವ್ ನಮ್ದೂ ಕುಮಟಾ ಹೌದು ಕುಮಟಾ ಸ್ಯಾರಿಸಿಗೆ ಹುಡುಗಿಗೆ ಒಂದು ಬನಾರಸ್ ಸಿಲ್ಕು ಕಡೆಗೆ ಈಗ್ ಹಾಂ ಸಿಗೋದಲ್ಲಾ ಕಡೆಗೆ ಜವಳಿಗೇ ಜವಳಿಗೆಲ್ಲ ಅನ್ಕೊಂಡೆ ಹೀಗೆ ಸ್ವಲ್ಪೇ ಕಡಿಮೆ ರೇಟಲ್ಲಿ ಬೇಕು ನಮ್ಗೆ ಸೀರೆ ಎಲ್ಲಾ ಸಿಗ್ಬೋದಲ್ಲಾ ಈಗ್ ಹಿಂಗೆ ಸಾಫ್ಟ್ ಸಿಲ್ಕ್ ಟೈಪಿಂದು ಈಗ ಮತ್ತೊಂದು ಎರಡು ವಾರ ಬಿಟ್ಟು ಹಾಂ ಎರಡು ವಾರ ಬಿಟ್ಟು ಸಿಗ್ಬೋದಲ್ಲಾ ಬಂದರೆ ಈಗಾ ನಿಮ್ಮದು ಶಾಪು ಯಾವಾಗ ಯಾವಾಗ ಓಪನ್ ಇರ್ತೆ ಇದು ಎನಿ ಟೈಮ್ ಹಾಂ ಒನ್ ನಾಡಿದ್ದಿಗ್ ಬಂದು ಹೋಗುದ ನಾ ಅಲ್ಲ ತಡೀ ಇದು ಮಕ್ಕಳದು ಬಟ್ಟೆ ಎಲ್ಲ ಸಿಕ್ತದೋ ಜವಳಿ ಹಾಕೋಕೇ ಜವಳಿಗೆ ಜವಳಿಗೆ ಎಲ್ಲ ಸಿಕ್ತದಲ್ಲಾ ಅಂದರೆ ಎಂತ ಹೇಳೊ ನಂಬದಿಗೆಲ್ಲಾ ಬಟ್ಟು ಹೆಂಗೆ ರಶಿ ಹಾಕ್ತರ್ ಅಲ್ಲ ನಿಮ್ಗೆ ಗೊತ್ತಿದ್ ಅಲ್ಲ ಅದು ಹೆಣ್ಣಿನ್ ಮನೆಲ್ ಒಂದು ಮನೆ ಮೊದ್ಲು ಮದುವೆ ಮಾಡೋದು ರಶ್ಶೀ ನಮ್ಗೆ ಅದು ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಕೊಡಬೇಕು ಆಫರ್ ಎಲ್ಲ ಕಡೆಗೆ ಪಂಚೆ ಪಂಚೆ ಎಲ್ಲ ಸಿಕ್ತದಾ ನಮಗೆ ಲುಂಗಿ ಎಲ್ಲ ಬೇಕು ಅಂದ್ರೆ ಗಂಡಸ್ರಿಗೆ ಹತ್ತು ಮಂದಿಗು ಶರ್ಟ್ ಪೀಸ್ ಎಲ್ಲ ಕೊಡೋಕಾಗೊಲಲಾ ಅದ್ಕೆ ಆತೊಡೆ ಪಂಚೆ ಲುಂಗೀ ಅದೆಯಾ ಹೆಂಗೆ ಗಾನಂತವರಿಗೆ ಶರ್ಟ್ ಕೊಡೋದೆಯಾ ಕೊಡಲ್ ಅನ್ಕೊಂಡ್ ಅಲ್ಲ ಹಾಂ ಟವಲ್ಲೂ ಅಲ ಕೆಂಪು ಪಂಚೆ ಅದೂ ಕೇಸರಿ ಕಲರ್ದು ಕೇಸರಿ ಕಲರ್ ಪಂಚೆ

ಹಾಂ ಸಿಕ್ತಿಯಲ್ಲಾ ಹಾಂ ಹಾಂ ಆಯ್ತಂತ ಕಡೆಗೆ ಒಂದು ಚೂಡಿದಾರ್ ಪೀಸುವ ಆಗೋದಲ್ಲ ಹಾಂ ಅದು ಅದಟ್ಟು ಹಾಂ ಎಲ್ ಪಿ ಡಿಸೈನರ್ ಡಿಸೈನರ್ ಹಾಂ ಹೌದು ಡಿಸೈನರ್ ಕುರ್ತಾ ಸೆಟ್ಟಾ ಅದು ಕು ಮದುವೆಗೆಲ್ಲ ಯಾರು ಕುರ್ತಾ ಹಾಕ್ತಾರೆ ಹೇಳ್ರೀ ಕುರ್ತಾ ನಮಗೆ ಎಂಥ ಅದು ಸ್ವಲ್ಪ್ ಇದು ದುಡ್ಡು ಫೈನಾನ್ಸಿಯಲ್ ಪ್ರಾಬ್ಲಮ್ ಬಂದು ಭಾಳ್ ಇತ್ತು ಡಿಸ್ಕೌಂಟಲ್ಲೇ ನೋಡ್ವ ನಾವು ಬತ್ರು ನಾಡ್ದು ಬತ್ರೂ ಪ್ಯಾಮಿಲಿ ಸಮೇತ ಬತ್ರೂ ಆಯಿತು ಹಾಂ ನಾನು ಲೀಸ್ಟ್ ಎಲ್ಲ ಬರ್ಕೊ ಕಳಿಸ್ತೇ ಆಯ್ತು ಹಂಗಾರೆ ಹಾಂ ಹಾಂ ಹಾಂ ಮಾತ್ರ ಕೆಲಸ ಇದು ಈಗ್ ಇಡ್ತಿ ಅಗಾ ಆಯ್ತು ಆಯ್ತ್ ಆಯ್ತು ಹಂಗಾರ್ ಹಾಂ ಬಾಯ್ ಹಾಂ ಆಯ್ತು ಹಾಂ